ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಆಡುವ ಆಧುನಿಕ ಆಟಗಳು ಯಾವ್ಯಾವೆಂದರೆ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಶಟಲ್ ಕಾಕ್ ಮತ್ತು ನೃತ್ಯ ಮತ್ತು ಚೆಂಡಾಟ ಮತ್ತು ಇವು ಆಟಗಳು ಮಕ್ಕಳಿಗೆ ತುಂಬ ಇಷ್ಟ ಏಕೆಂದರೆ ಅವರಿಗೆ ಚೆಂಡು ಆಡುವುದರಿಂದ ಅವರಿಗೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತದೆ ಮತ್ತು ಶಟಲ್ ಕಾಕ್ ಆಡುವುದರಿಂದ ಮಕ್ಕಳಿಗೂ ಸಹ ತುಂಬ ಖುಷಿಯನ್ನು ಕೊಡುತ್ತದೆ ಏಕೆಂದರೆ ಶಟಲ್ ಕಾಕ್ ಆಡುವುದರಿಂದ ಇನ್ನೊಂದು ಉಪಯೋಗ ಏನೆಂದರೆ ಶಟಲ್ ಕಾಕ್ ಆಡುವುದರಿಂದ ಆ ಮಕ್ಕಳು ದುಶ್ ಹೈ ದೃ ಉದ್ದವಾಗಿ ಬೆಳೆಯುತ್ತಾರೆ ಮತ್ತು ಅವಳು ಅವರಿಗೆ ಆಟಗಳಾಡುದಿಂದ ಅವರಿಗೆ ತುಂಬ ಉಪಯೋಗವಾಗುತ್ತದೆ ಅವರ ಬುದ್ಧಿಯು ಚುರುಕಾಗುತ್ತದೆ ಆದ್ದರಿಂದ ಅವರು ತುಂಬ ಇಷ್ಟಪಡುತ್ತಾರೆ ಶಟ್ಟಲ್ ಕಾಕನ್ನು ಮತ್ತು ಜೋಕಾಲಿಗಳು ಎಂದರೆ ಅವರಿಗೆ ತುಂಬ ಇಷ್ಟ ಏಕೆಂದರೆ ಅವರು ಜೋಕಾಲಕ್ ಜೋಕಾಲಿಗಳು ಆಡುವಾಗ ಅವರಿಗೆ ಹಿಂದೆ ಮುಂದಕ್ಕೆ ಹೋದಾಗ ತುಂಬ ಖುಷಿಯನ್ನು ಮಕ್ಕಳು ಕಾಣುತ್ತಾರೆ ಮತ್ತು ನೃತ್ಯಗಳು ಹಾಡುಗಳಿಂದನು ಮಕ್ಕಳಿಗೆ ಭಾಳ ಖುಷಿ ಆಗುತ್ತದೆ ಹದರಿದ ಅವರಿಗೂ ಆರೋಗ್ಯವು ಚೆನ್ನಾಗಿರುತ್ತದೆ ನೃತ್ಯಗಳಿಂದ ಭರತನಾಟ್ಯಗಳಿಂದ ತುಂಬ ಖುಷಿಯನ್ನು ಮಕ್ಕಳು ಕಾಣುತ್ತಾರೆ ಆದ್ದರಿಂದ ಮಕ್ಕಳು ಆಟಗಳು ಆಡಿದರೆ ಮಾತ್ರ ಮಕ್ಕಳು ತುಂಬ ಖುಷಿಯಿಂದ ಇರುತ್ತಾರೆ ಮಕ್ಕಳಿಗೆ ಸಹ ಓದೋದು ಒಂದೇ ಅಲ್ಲ ಆಟ ಆಟಗಳಿಂದನೂ ಬಹಳಷ್ಟು ತಿಳಿದುಕೊಳ್ಳುತ್ತಾರೆ ಮತ್ತು ಬಹಳಷ್ಟು ಉಪಯೋಗವೂ ಇದೆ ಮಕ್ಕಳು ಆಟ ಆಡೋದ್ರಿಂದ ಚುರುಕು ಬರುತ್ತಾರೆ ಒಂದೇ ಥರದ ಕೆಲಸ ಮಾಡಬಾರದು ಎಲ್ಲ ಥರದ ಓದುವುದರಲ್ಲೂ ಇರಬೇಕು ಮತ್ತು ಆಟಗಳಲ್ಲೂ ಫಸ್ಟ್ ಇರಬೇಕು ರನ್ನಿಂಗ್ ರನ್ನಿಂಗ್ ರೇಸ್ ಎಂದರೆ ಓಡು ಓಡುವುದೆಂದರೆ ಕೆಲವೊಂದು ಮಕ್ಕಳಿಗೆ ತುಂಬ ಇಷ್ಟ ಅವರು ಓಡು ಓಡಲು ಬಿಟ್ಟಿದ್ದರೆ ಅವರಿಗೆ ತುಂಬ ಬಹಳಷ್ಟು ಖುಷಿಯಾಗುತ್ತದೆ ಅವರಿಗೆ